ಹಾಂ ಅಲೋ ಹೇಳಿ ರೀ ಏನು ಏನು ಗೊಬ್ರಾ ಮತ್ತು ಎಣ್ಣೆ ಬೇಕಾಯಿತ್ ರೀ ಮತ್ತು ಏನ್ರಿ ಅದಾ ಮನ್ನಿ ಬೋರ್ ಹೊಡ್ಸಿದಲ್ಲಾ ಅದು ಪೈಪಾ ಅಲ್ರಿ ಮತ್ತು ನೀರು ಏನು ಒನ್ ಮಾ ನಾಲ್ಕು ಇಂಚ್ ಪೈಪ್ ತಗೋರಿ ಒಂದು ಎರಡು ತಗೋರಿ ಹಾಂ ರೀ ಮತ್ತು ತೊಲ ಎಲ ಮತ್ತು ಅಕ್ಕಿ ಕಾಳು ಬೋರವ ಇಲ್ಲ ರೀ ಮತ್ ಅದಕ್ಕೆ ಬೋರನ ಮತ್ರ್ ಒನ್ ತೊರೀ ಹಾಂ ಮತ್ತೇನು ಬ್ಯಾಡ್ರಿ ಇಲ್ಲಿ ಸದ್ಯಕ್ಕೆ ಅಂದ್ರ ಇಷ್ಟೇ ಸಾಕು ರೀ ಮತ್ತೇನು ಸರ್ ಅವ್ರ

ಎ ಮತ್ತೇನು ಬ್ಯಾಡ್ರಿ ಮಲಗ್ ರೀ ಸದ್ಯಕ್ಕೆ ಇಟ್ಟ ಸಾಕು ಬೇರೆನೆ ಬ್ಯಾಡ ತೊಗೊಮ್ ಬರ್ರಿ ಆಯ್ತು ಆಯ್ತು ರೀ